ಹೌದಾ ಸರ್ ತರಕಾರಿ ಎಲ್ಲ ಥರದ್ದು ಇದೆ ನಿಮಗೆ ಸೊಪ್ಪು ಬೇಕಾ ಸೊಪ್ನಲ್ಲಿ ಪಾಲಕ್ ಸೊಪ್ಪು ಇದೆ ಮೆಂತ್ಯೆ ಸೊಪ್ಪು ಇದೆ ರಾಜ್ಗಿರ ಪಲ್ಲೆ ಇದೆ ಕೊತ್ತಂಬರಿ ಇದೆ ಕರ್ಬೇವು ಇದೆ ಹಾಂ ಎಲ್ಲ ಥರದ ಸೊಪ್ಪು ಇದೆ ಆಮೇಲೆ ಬದ್ನೆಕಾಯಿ ಹೀರೆಕಾಯಿ ಎಲ್ಲ ಥರದ ಹ್ಯ ಹಾಂ ಕಾಯಿ ಅದಾವೆ ಅಲ್ಲ ನಿಮಗ್ ಏನು ಬೇಕಾಗ್ಯದೆ ಸೊಪ್ಪಿನ ರೇಟ್ ಹೇಳ್ಯಾ ಹಾಂ ಬದ್ನೆಕಾಯಿ ರೇಟ ಪಾಲಕ್ ಸೂಡು ಒಂದು ಸೂಡಿಗೆ ಹತ್ತು ರೂಪಾಯಿ ಐತೆ ರೀ ನೀವು ಎರಡು ಸೂಡು ತಗೊಂಡರೆ ಹದಿನೈದು ರೂಪಾಯ್ಗೆ ಎರಡು ಸೂಡು ಮಾಡಿಕೊಡ್ತಿನಲ್ಲ ಅದಕ್ಕೇನಂತೆ ಇಲ್ಲ ಇಲ್ಲ ರಿ ನೋಡಿರಿ ಎಷ್ಟ್ ಫ್ರೆಶ್ ತರಕಾರಿ ತಂದೀನಿ ಈಗ ಥರ ಹೊಲದಿಂದ ಬಂದಿದ್ದದ ಬುಟ್ಟಿ ನೋಡಿರಿ ಈಗ ಕಟ್ಟು ತ ಕಟ್ಟಿತಿ ನೋಡಿರಿ ಸೊಪ್ಪು ನೋಡಿ ಮಾತಾಡಿ ರೀ ನಿಮ್ಗೆ ಹಾಂ ಹಾಂ ಹಾಂ ಹಾಂ ನೋಡಿರಿ ಈಗಾರ ಈಗಾರ ಹೊಲದಿಂದ ಬಂದಿದ್ದು ಐತೆ ಅಲ್ಲಲ್ಲ ಅದನ್ನು ಹೇಳಿದೆನಲ್ಲ ನೀವು ಎರಡು ತಗೊಂಡ್ರೆ ಹದಿನೈದು ರೂಪಾಯ್ಗೆ ಮಾಡ್ಕೊಡ್ತೆನೆ ಇಪ್ಪತ್ತು ರೂಪಾಯಿ ಬದ್ಲು ಹದಿನೈದು ರೂಪಾಯ್ಗೆ ಎರಡು ಕೊಟ್ಟೆನಲ್ಲ ಅದ ಚಲೋ ಅಲ್ಲ ಏನು ರೀ ರೇಟ್ ಮತ್ತು ಇದಿಕಿನ್ನ ಕಡಿಮೆ ನಮಗೂ ಆಗುದಿಲ್ಲ ನೋಡಿರಿ ಅಲ್ಲ ಅಲ್ಲ ಅದಲ್ಲ ಹೇಳಿದೆನಲ್ಲ ನೀವು ಅಲ್ಲಲ್ಲ ನೀವು ಎರಡು ತಗೊಂಡಿರಲ್ಲ ಹದಿನೈದು ರೂಪಾಯಿ ಮಾಡೀನಿ ಅದೇ ಐದು ರೂಪಾಯಿ ಬಿಟ್ಟಂಗೆ ಆಯ್ತಲ್ಲ ನಾವು ಬಡುವ್ರು ಇದೀವಿ ರೀ ನಮಗೂ ಎಲ್ಲ ಆಗ್ಬೇಕಲ್ಲ ನಮಗೂ ಎಲ್ಲ ಸಾಗಬೇಕಲ್ಲ ಜೀವನ ಸಾಗ್ಬೇಕಲ್ಲ ನಮಗೂನೂ ನಿಮ್ಮನ್ನ ನಿಮ್ಮಂಥೌರ್ದಿಂದ ನಮ್ಮದು ಜೀವನ ಆಗುದಲ್ಲ ರೀ

ಇಲ್ಲ ರಿ ಹಂಗೆ ಇಲ್ಲ ರಿ ನಿಮ್ಮಂಥೋರು ದೊಡ್ಡ ಮಂದಿ ನಮಗೆ ಕೊಟ್ರೆ ನಮಗೂ ಮುಂದೆ ಬೆಳಿಲಿಕ್ಕೆ ಮಾಡಕ್ಕೆ ಅನುಕೂಲ ಆಗ್ತದೆ ಕಡಿಮೆ ಪೂರ ಕೇಳ್ದ್ರೆ ನಮಗೂ ಹೊಟ್ಟೆ ಬಟ್ಟೆಗ್ ಬೇಕಲ್ಲ ರೀ ಮಕ್ಳು ಅದಾವ ಮನ್ಯಾಗ ನಮಗೂ ನಡಿಬೇಕಲ್ಲ ರೀ ಜೀವನ ಹಾಂ ಹಾಂ ಹಾಂ ಅಲ್ಲಲ್ಲ ಅಷ್ಟೆ ನೋಡಿರಿ ಹೇಳುದು ಭಾಳ ಅಂತೂ ಕಡ್ಮೆ ಕೊಡಕ್ಕೆ ಆಗೋಂಗಿಲ್ಲ ಇಲ್ಲಿಲ್ಲ ರೀ ಆ ಅಯ್ಯೋ ಅಷ್ಟ್ ಕೊಟ್ಟರೆ ಅಯ್ಯಯ್ಯಪ್ಪ ನನ್ನ ತಲೆ ಮೇಲೆಲ್ಲ ಕಲ್ಲು ಹಾಕೊಂಡು ಹೋಗ್ಬೇಕಾಗ್ತದೆ ನನಗೂ ಮನಿಯಾಗ ನಾ ಅದೇ ಹೇಳಿದ್ನಲ್ಲ ಹದಿನೈದು ರೂಪಾಯ್ಗೆ ಎರಡು ಸೂಡು ಕೊಡಕ್ಕೆ ತಯಾರು ಅದಿನಿ ನೀವು ಎಲ್ಲ ತಗೋರಿ ನೋಡೋಣ ನೀವೆಲ್ಲ ಅಲ್ಲ ನೀವು ಬೇರೆ ಎಲ್ಲಾನು ತಗೊಳ್ಳಿಕತ್ತಿರಲ್ಲ ಬದ್ನೆಕಾಯಿ ಹೀರೆಕಾಯಿ ಬೆಂಡೆಕಾಯಿ ಎಲ್ಲ ಅದವೆ ನೋಡಿರಿ ಹಾಂ ಎಲ್ಲ ಎಲ್ಲ ತಾಜಾ ಅದವೆ ಆಮ್ಯಾಲೆ ಸೌತೆಕಾಯಿ ನೋಡಿರಿ ಎಷ್ಟು ಎಳೆ ಅದವೆ ಆಮೇಲೆ ಗಜ್ಜರಿ ನೋಡಿರಿ ಗಜ್ಜರಿ ಜವಾರಿ ಗಜ್ಜರಿ ಅದವೆ ನಮ್ಮ ಹತ್ರ ಹಾಗೆಲ್ಲ ಬರ್ತಾವೆ ರೀ ಎಲ್ಲ ಜವಾರಿ ಅದಾವೆ ಜವಾರಿ ಇರ್ತವೆ ಈಗ ಹೊಲ್ದಿಂದ ಬಂದಿದ್ದು ಅದಾವೆ ಭಾಳ ಚಲೋ ಅದಾವೆ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಹಾಂ ತಗೊಂಡು ಹೋಗಿ ರೀ